ಕರ್ನಾಟಕದಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಅದ್ರದ್ದೆ ಆದಂಥ ಪ್ರಸಿದ್ಧವಾದ ಒಂದು ಸ್ಥಳಗಳಲ್ಲಿ ಅವರು ರಾಮಾಯಣ ಆಗಲಿ ಮಹಾಭಾರತಕ್ಕಾಗಲಿ ಕೊಡೊ ಅಂಥ ಪ್ರಾಮುಖ್ಯತೆಯನ್ನು ಎಲ್ಲ ಕಡೆ ಕೊಡ್ತಾರೆ ಮತ್ತು ನಾಟಕಗಳನ್ನು ಮಾಡೋದರ ಮೂಲಕ ಅದ್ರ ಆದಂಥ ಮಹತ್ವವನ್ನು ತಿಳಿಸ್ಕೊಡೋದು ನಡೀತಾ ಇರುತ್ತೆ ಮತ್ತು ಧಾರ್ಮಿಕ ಮತ್ತು ಅಂದರೆ ಕೆಲಬ್ ಕೆಲವೊಂದು ಕಲಾಕೃತಿಗಳಿಗೆ ಅದರದ್ದೆ ಆದಂಥ ಗೌರವ ಮತ್ತು ಇಂಪಾರ್ಟೆನ್ಸನ್ನ ಕೊಡ್ತಾರೆ ಮತ್ತು ಆಟಿಕೆಗಳು ಮೈಸೂರಲ್ಲಿ ಫಾರ್ ಎಕ್ಸಾಂಪಲ್ಗೆ ಮೈಸೂರಲ್ಲಿ ನಡೆಯುವಂಥ ದಸರಾ ಟೈಮಲ್ಲಿ ಮೈಸೂರಲ್ಲಿ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಆಚರಿಸ್ತಾರಲ್ಲಿ ಯಾವ ಥರ ಅಂತಂದರೆ ಅಂಬಾರಿಯಿಂದ ಹಿಡ್ದು ಆನೆಗಳನ್ನ ಅವ್ರ ಆನೆಗಳಿಗೆ ತೊಡಿಸೋ ಅಂಥ ಆಭರಣಗಳು ಪ್ರತಿಯೊಂದು ತುಂಬ ಶಾಸ್ತ್ರಬದ್ಧವಾಗಿ ಮತ್ತು ಪ್ರಾಮುಖ್ಯತೆಯಿಂದ ಆಚರಿಸ್ತಾರೆ ಮತ್ತು ಅಲ್ಲಿ ಅಲ್ಲಿ ಅಲ್ಲಿ ಏನು ಅದ್ರ ಇಂಪಾರ್ಟೆನ್ಸ್ ಏನು ಅದ್ರದ್ದು ವ್ಯಾಲ್ಯೂ ಅದ್ರದ್ದು ಮೀನಿಂಗ್ ಎಲ್ಲ ತಿಳಿಸ್ಕೊಡ್ತಾರೆ ಈ ಥರ ಅದರದ್ದೇ ಆದಂಥ ಕರ್ನಾಟಕದಲ್ಲಿ ಅದರದ್ದೇ ಆದಂಥ ಜಿಲ್ಲೆಗಳದ್ದು ಏನು ಪ್ರಾಮುಖ್ಯತೆ ಇದೆಯೋ ಅದನ್ನು ಯಾರು ಚಾಚೂತಪ್ಪದೆ ಅದನ್ನು ಸೆಲಬ್ರೇಟ್ ಮಾಡ್ತಾರೆ ಪ್ರತಿಯೊಂದು ಜಿಲ್ಲೆಗಳು ಪ್ರತಿಯೊಂದು ತಾಲೂಕು ಪ್ರತಿಯೊಂದು ನಗರಕ್ಕೆ ಅದರದ್ದೆ ಆದಂಥ ಸಂಪ್ರದಾಯ ಏನಿದೆ ಅದನ್ನು ಚೆನ್ನಾಗಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಅವರು ಪ್ರಾಮುಖ್ಯತೆ ಕೊಟ್ಟು ಅದಕ್ಕೆ ಸೆಲಬ್ರೇಟ್ ಆಚರಣೆ ಮಾಡ್ತಾರೆ ಮತ್ತು ಅದು ಎಲ್ಲ ಎಲ್ಲ ನಗರಗಳಲ್ಲೂ ಎಲ್ಲ ಇದ್ರದ್ದು ಅವ್ರದ್ದೇ ಆದಂಥ ದೇವ್ರುಗಳು ಜಾತ್ರೆಗಳು ಅಲ್ಲಿನ ಜಾತ್ರೆಗಳಲ್ಲಿ ನಡೆಯೋ ಅಂಥ ಒಂದು ನಾಟಕಗಳು ಅಲ್ಲಿ ರಾಮಾಯಣ ಮಹಾಭಾರತ ಈ ಥರ ಪ್ರಮುಖ ಪಾತ್ರಗಳನ್ನು ಪ್ರಮುಖ ಸನ್ನಿವೇಶಗಳನ್ನು ಜನರಿಗೆ ತಿಳಿಸ್ಕೊಡೋದು ಈ ಥರದ್ದು ತುಂಬ ಎಲ್ಲ ಎಲ್ಲ ಕರ್ನಾಟಕದಲ್ಲಿರೊ ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಪ್ರತಿಯೊಂದು ಇದರಲ್ಲು ಅವರದ್ದೆ ಆದಂಥ ಸಾಂಪ್ರದಾಯಿಕ ಏನು ಅವ್ರದ್ದು ಕಲಾ ಕಲೆ ಇದೆ ಮತ್ತು ಅವ್ರ್ದೆ ರೀತಿಯಾದಂಥ ಒಂದು ತಾತ್ತ್ವಿಕ ಸಂಕೇತಗಳು ಕಲಾಕೃತಿಗಳು ಇದನ್ನೆಲ್ಲ ಇದಕ್ಕೆನೆ ಇದನ್ನೆಲ್ಲ ಆಚರಣೆ ಮಾಡ್ತಾ ಪ್ರಾಮುಖ್ಯತೆ ತಿಳಿಸ್ಕೊಡ್ತಾರೆ